ಹಲೋ ಅಲೋ ನಮಗೆ ರೂಮ್ ಬೇಕಾಗಿತ್ತು ಒನ್ ಡೇಗೆ ಮ್ಯಾಮ್ ಒಬ್ಬಳೆ ಇರ್ತೀನಿ ನನಗೆ ರೂಮ್ ಬೇಕಾಗಿತ್ತು ಇದೇನಾ ಹೌದಾ ಎ ಸಿನಾ ನೋನ್ ಎ ಸಿನಾ ಮ್ಯಾಮ್ ಹಾಂ ಎಸ್ಟು ಆಗ್ಬೋದು ಮ್ಯಾಮ್ ಎ ಸಿ ಆದರೆ ಹೌದಾ ಮ್ಯಾಮ್ ಈಗ ಇದೇನಾ ಮ್ಯಾಮ್ ಎಲ್ಲ ಕ ಇದು ಫೆಸಿಲಿಟೀಸ್ ಇದೇನಾ ಮ್ಯಾಮ್ ಹಾಗೆ ಹಾಂ ಮತ್ತೇ ಟಿಪಿನ್ ಮ್ಯಾಮ್ ಅಲ್ಲೀ ಅಲ್ಲೇ ಇರುತ್ತಾ ಇಲ್ವಾ ನಾವೇ ಹೊರಗೆ ಹೋಗಿ ಹ್ಞೂ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಬುಕ್ ಮಾಡ್ರಿ ಮ್ಯಾಮ್ ನನ್ಗೇ ಎ ಸಿ ಕಾ ಏ ರೂಮ್ ಹೇಳಿ ಮ್ಯಾಮ್ ಬುಕ್ ಮಾಡಿ ಮ್ಯಾಮ್

ಹಾಂ ಮ್ಯಾಮ್ ಹಾಂ ಮ್ಯಾಮ್ ಒನ್ ಡೇನೇ ಹಾಂ ಓಕೆ ಮ್ಯಾಮ್

ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು